ನಮ್ಮ ಕುಟುಂಬದಲ್ಲಿ ನಮ್ಮ ತಂದ್ ತಂದೆ ನನ್ನ ತಂದೆಯು ತಂದೆಯವರು ಡ್ರೈವಿಂಗ್ ಕೆಲಸವನ್ನು ಮಾಡುತ್ತಾರೆ ಹಾಗೂ ನನ್ನ ನನ್ನ ನನಗೆ ತಾಯಿ ಇಲ್ಲ ತಂದೆಯೊಬ್ಬರೇ ನನ್ನನ್ನು ಬೆಳೆಸಿದ್ದು ಬೆಳಿಸಿರುವುದು ಹಾಗೆಯೇ ನನ್ನ ಸ್ನೇಹಿತರು ನನಗೆ ಈ ಈ ನನ್ನ ಸ್ಕೂಲ್ ಚೈಲ್ಡ್ಹುಡ್ ಸ್ನೇಹಿತೆ ಒಬ್ಬಳಿದ್ದಾಳೆ ರಕ್ಷಿತಾ ಎಂದು ಅವಳು ನನಗೆ ತುಂಬ ಅಚ್ಚುಮೆಚ್ಚಿನ ಸ್ನೇಹಿತೆಯಾಗಿ ಇದ್ದಾಳೆ ಹಾಗೆಯೇ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ ಎಲ್ಲರನ್ನೂ ನಾನು ನೆನೆಸಿಕೊಳ್ಳುತ್ತೇನೆ ಎಲ್ಲರೂ ತುಂಬ ಒಳ್ಳೆಯ ಕಷ್ಟದ ಸಮಯದಲ್ಲಿ ಆಗುತ್ತಾರೆ ಹಾಗೆಯೇ ನಮ್ಮ ತಂದೆಯು ಕೂಡ ನನಗೆ ಕಷ್ಟದ ಸಮಯದಲ್ಲಿ ಆಗುತ್ತಾರೆ ಇಷ್ಟು ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಬಗ್ಗೆ ಹೇಳುವುದಾದರೆ ಯಾವುದೇ ಸಂದರ್ಭದಾರದಲ್ಲಿ ನನ್ನ ಜೊತೆ ನಿಲ್ಲುತ್ತಾರೆ ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆಂಬಲವನ್ನು ನೀಡಿ ಸಪೋರ್ಟ್ ಮಾಡುವ ಸ್ ಒಳ್ಳೆ ಒಬ್ಬ ಒಳ್ಳೆಯ ಸ್ನೇಹಿತರು ಎಂದು ನಾನು ಹೇಳಲು ಇಷ್ಟಪಡಿಸ್ತೇನೆ